ಧರ್ಮವು ಪ್ರವಾಸೋದ್ಯಮದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಏಕೆಂದರೆ ವಿವಿಧ ರೀತಿಯ ಧರ್ಮದವರು ವಿವಿಧ ರೀತಿಯ ಆಚರಣೆಗಳನ್ನು ಆಚರಿಸುತ್ತಾರೆ ಉದಾಹರಣೆಗೆ ಹಿಂದೂಗಳು ದೇವಾಲಯಗಳಿಗೆ ಹೋದರೆ ಮುಸ್ಲಿಮರು ಮಸೀದಿಗೆ ಹೋಗುತ್ತಾರೆ ಕ್ರಿಶ್ಚಿಯನ್ನರು ಚರ್ಚಿಗೆ ಹೋಗುತ್ತಾರೆ ಹೀಗೆ ಹಲವಾರು ಧರ್ಮದವರು ಹಲವಾರು ರೀತಿಯ ಸಂಪ್ರದಾಯಗಳನ್ನು ಪಾಲಿಸುತ್ತಾರೆ ಹೀಗಾಗಿ ಇವು ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರುತ್ತದೆ ದೇಶದ ಎಲ್ಲೆಡೆಯಿಂದ ಬರುವ ವಿವಿಧ ರೀತಿಯ ಪ್ರವಾಸ ಸ್ಥಳಗಳೆಂದರೆ ತಾಜ್ ಮಹಲ್ ಹೀಗೆ ಗೋಲ್ ಗುಂಬಜ್ ಅಲವಾರು ರೀತಿಯ ಸ್ಥಳಗಳಿಗೆ ದೇಶದ ಎಲ್ಲೆಡೆಯಿಂದ ಜನರು ಬರುತ್ತಾರೆ